ನಮ್ಮ ಪ್ರದೇಶದಲ್ಲಿ ಅಂದರೆ ನಾವಿರುವಂಥ ಪ್ರದೇಶ ಒಂದು ಐತಿಹಾಸಿಕ ತಾಣ ಮತ್ತು ಇಲ್ಲಿ ಪೌರಾಣಿಕ ದೇವಾಲಯಗಳುಗಳನ್ನು ದೇವಾಲಯಗಳು ಕೂಡ ತುಂಬಾ ಇದ್ದಾವೆ ಅದರಲ್ಲಿ ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನ ಒಂದು ಪ್ರಮುಖವಾಗಿರುವಂಥದ್ದು ರಂಗನಾಥ ಸ್ವಾಮಿ ದೇವಸ್ಥಾನ ಅಂದರೆ ದೇವಾಲಯದ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಅದು ನಿಜವಾಗ್ಲೂ ನಮಗೆ ಒಂದು ಒಳ್ಳೆಯ ಶಕ್ತಿ ನಮ್ಮ ದೇ ನಮ್ಮ ಪ್ರದೇಶದಲ್ಲಿರುವಂತಹ ಒಂದು ದೊಡ್ಡ ದೇವಸ್ಥಾನ ಮತ್ತು ಐತಿಹಾಸಿಕ ಪುರಾಣ ಪೌರಾಣಿಕವಾದ ಒಂದು ಮ್ಯಾಟ್ರ್ ಇರುವಂತಹ ಒಂದು ಜಾಗ ಅದು ಅಲ್ಲಿಗೆ ಹೋದರೆ ನಮಗೆ ಬ ತುಂಬ ಖುಷಿ ಆಗುತ್ತೆ ತುಂಬ ವಿಶಾಲವಾಗಿರುವಂಥ ಒಂದು ದೇವಸ್ಥಾನ ಮತ್ತು ನೋಡೋಕ್ಕೂ ಕೂಡ ಖುಷಿ ಆಗುತ್ತೆ ಮತ್ತು ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಪ್ರವಾಸಿಗರು ಅಲ್ಲಿಗೆ ಬರ್ತಾ ಇರ್ತಾರೆ ಇಲ್ಲಿ ಪ್ರಮುಖವಾಗಿ ನಡೆಯುವಂತದ್ದು ಲಕ್ಷ ದೀಪೋತ್ಸವ ಅಂತ ಅದು ಜನವರಿ ಹದಿನಾಲ್ಕು ಅಥ್ವಾ ಹದಿನೈದು ಅಂದರೆ ಈಗ ಸಂಕ್ರಾಂತಿ ಬರುವಂಥ ದಿವಸದಲ್ಲಿ ಈ ಲಕ್ಷ ದೀಪೋತ್ಸವನ ಇಲ್ಲಿ ಆಚರಣೆ ಮಾಡ್ತೀವಿ ಅದು ದೇವಸ್ಥಾನದ ಮುಂದೆ ಒಂದು ಅರ್ಧ ಕಿಲೋಮೀಟರ್ ಅದಕ್ಕಿಂತ ಜಾಸ್ತಿಯೇ ಇರ್ಬಹುದು ಅಷ್ಟು ದೂರದವರೆಗೂ ನಾವು ದೀಪಗಳನ್ನು ಬೇರೆ ಬೇರೆ ವಿಧವಾದ ಡಿಸೈನ್ಸಲ್ಲಿ ಈ ದೀಪಗಳನ್ನು ಇಡ್ತಾ ಹೋಗ್ತೀವಿ ಅದೊಂದು ಎಲ್ಲ ಊರಲ್ಲಿ ಇರುವಂಥ ಅಂದರೆ ಶ್ರೀರಂಗಪಟ್ಟಣ ಅನ್ನೋ ಜಾಗದಲ್ಲಿರುವಂಥ ಯಾರು ಯಾರೋ ಅಲ್ಲಿಂದ ಮತ್ತು ಹೊರಗಡೆಯಿಂದ ಬರುವಂಥ ಎಲ್ಲ ಜನರು ಇದನ್ನು ನೋಡೋಕ್ ಬರ್ತಾರೆ ದೀಪಗಳನ್ನೆಲ್ಲಾ ಹಚ್ಚೋದರಲ್ಲಿ ಈ ಪ್ರ ನಮ್ಮ ಜನಗಳು ಕೂಡ ತುಂಬ ಹೆಲ್ಪ್ ಮಾಡ್ತಾರೆ ಸೊ ಅದಕ್ಕೆ ಅಂತಾನೆ ಒಂದು ಕಮಿಟಿ ಇದೆ ಅದು ಅವರು ಎಲ್ಲ ಅರೇಂಜ್ ಮಾಡ್ತಾರೆ ಲಕ್ಷ ದೀಪೋತ್ಸವ ಅನ್ನೋ ಒಂದು ಆಚರಣೆ ಈ ದಿ ಸಮಾರಂಭ ತುಂಬಾ ಖುಷಿ ಆಗುತ್ತೆ ತೀರ್ಥ ಯಾತ್ರೆ ಮಾಡೋರು ಕೂಡ ಈ ರಂಗನಾಥ ಸ್ವಾಮಿಯವರ ತೀರ್ಥ ಅಂದರೆ ದೇ ಲಕ್ಷ ದೀಪೋತ್ಸವ ನೋಡೋಕ್ಕೋಸ್ಕರ ಅಂತಾನೇ ಬರ್ತಾರೆ ತುಂಬ ಚೆನ್ನಾಗಿರುತ್ತೆ ಅದು ಸಂಕ್ರಾಂತಿ ಟೈಮಲ್ಲಿ ನಡೆಯೋದರಿಂದ ಹಬ್ಬವೂ ಕೂಡ ಆಚರಿಸು ಆಚರಿಸ್ದಂಗೆ ಆಗುತ್ತೆ ಇಲ್ಲಿ ಅದ್ರ ಜೊತೆ ಈ ದೀಪಗಳನ್ನು ಹಚ್ಚಿ ಆ ಆ ಒಂದು ಸೌಂದರ್ಯವನ್ನು ನೋಡೋವಂಥ ಕಣ್ಣು ಕಣ್ಣು ತುಂಬ್ಕೊಳುವಂಥ ಒಂದು ಆ ಖುಷಿಯೇ ಬೇರೆ ಅದು ಲಕ್ಷ ದೀಪೋತ್ಸವ ಬಂತು ಅನ್ನೋವಾಗ ಒಂದು ಹದಿನೈದು ದಿವಸ ಹಿಂದೇನೆ ಎಲ್ಲರೂ ತಯಾರಿ ಮಾಡ್ಕೋತ ಇರ್ತಾರೆ ಭಾರಿ ಖುಷಿ ಆಗುತ್ತೆ ಲಕ್ಷ ದೀಪೋತ್ಸವ ನೋಡೋದಕ್ಕೆ ನಮ್ಮ ಮನೆಯಿಂದ ಎಲ್ಲರೂ ಅಲ್ಲಿಗೆ ಹೋಗ್ತೀವಿ ಎಲ್ಲರೂ ಅಲ್ಲಿ ದೀಪಗಳು ಆರಿರುವಂಥ ಅಥ್ವಾ ಹಣತೆಗಳ್ನ ಇಟ್ಟು ಆರೋಗಿದ್ದರೆ ಅದನ್ನು ಮತ್ತೆ ಹಚ್ಚೋದು ಹಾಗೆ ತುಂಬ ಚೆನ್ನಾಗಿ ಆ ಒಂದು ಲಕ್ಷ ದೀಪೋತ್ಸವ ಸಮಾರಂಭನ ತುಂಬ ಚೆನ್ನಾಗಿ ಏರ್ಪಾಡು ಅವರು ಏರ್ಪಡಿಸ್ತಾರೆ ನಾವು ಅದನ್ನು ನೋಡಿ ಕಣ್ಣು ತುಂಬ್ಕೊಳ್ತೀವಿ